ಆಂ ಮಯೂರ ಟ್ರಾವೆಲ್ಸ್ ಅಲ್ಲವಾ ಯಾರು ಟ್ರಾವೆಲ್ಸ್ನ ಮುಖ್ಯಸ್ತರಾ ಮಾತಾಡ್ತಾ ಇರೋದು ಯಾರು ನಿರಂಜನ್ ಅವರಾ ಹಾಂ ನಮಸ್ಕಾರ ನೋಡಿ ನಾವು ಇಂದು ಒಂದು ಕ್ಯಾಬನ್ನು ಬುಕ್ ಮಾಡಿದ್ವಿ ನಮ್ಮ ಕುಟುಂಬದವರು ನಾಲ್ಕು ದಿನ ಪ್ರವಾಸ ಹೋಗಬೇಕಿತ್ತು ಹಾಂ ಎಲ್ಲಿ ಅಂದರೆ ಮೈಸೂರು ಊಟಿ ಕೊಡೈಕೆನಲ್ ಕೂನೂರು ಈ ಪ್ಲೇಸಿಗೆಲ್ಲ ಹೋಗಬೇಕಾಗಿತ್ತು ನಾವು ಈಗಾಗಲೇ ಆರ್ಡರ್ ಕೊಟ್ಟು ನಿಮ್ಮ ವಾಹನವನ್ನು ಬುಕ್ ಮಾಡಿದ್ವಿ ಆ ನಿಯಮದ ಪ್ರಕಾರ ನಿಮ್ಮ ಚಾಲಕ ಬೆಳಿಗ್ಗೆ ಆರು ಗಂಟೆಗೆ ನಮ್ಮ ವಿಳಾಸಕ್ಕೆ ಬರಬೇಕಿತ್ತು ಆದರೆ ಇದುವರೆಗೂ ಬಂದಿರೋದಿಲ್ಲ ಹಾಗೇ ಫೋನ್ ಮಾಡಿದರೆ ಫೋನನ್ನು ಎತ್ತುತ್ತಾನೂ ಇಲ್ಲ ಹೀಗಾದರೆ ನಮಗೆ ಸಮಸ್ಯೆ ಆಗುತ್ತೆ ಅಲ್ಲವಾ ಈಗಾಗಲೇ ನಮ್ಮ ಕುಟುಂಬದವರು ಬೇರೆ ಬೇರೆ ಊರಿಂದ ಇಲ್ಲಿ ಬಂದು ಕಾಯ್ತಾ ಇದ್ದಾರೆ ಅವ್ರ ಮುಂದೆ ನಮಗೆ ಮುಜುಗರ ಆಗ್ತಾ ಇದೆ ಆದ್ದರಿಂದ ಆ ಚಾಲಕ ಯಾರು ಬೇಗ ಕಳಿಸಿಕೊಡಿ ಒಂದು ವೇಳೆ ಆತನಿಗೇನಾದರೂ ಸಮಸ್ಯೆ ಇದ್ದರೆ ಬೇರೆಯ ಚಾಲಕ ಆದರೂ ಪರವಾಗಿಲ್ಲ ಈ ತಕ್ಷಣ ವಾಹನದೊಂದಿಗೆ ಆ ಚಾಲಕನನ್ನು ಕಳಿಸ್ಕೊಡಿ ನಮ್ಮ ಪ್ರವಾಸಕ್ಕೆ ಒಳ್ಳೆಯದಾಗತ್ತೆ ಇಲ್ಲ ಅಂದರೆ ನಮಗೆ ತುಂಬ ಸಮಸ್ಯೆ ಆಗ್ತಾ ಇದೆ ದಯಮಾಡಿ ನಮ್ಮ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ದು ಯಾವುದೇ ನೆವವನ್ನು ಹೇಳಬೇಡಿ ಕಾರಣವನ್ನು ಕೊಡಬೇಡಿ ದಯಮಾಡಿ ಇನ್ನು ಹತ್ತು ನಿಮಿಷದ ಒಳಗಡೆ ನಿಮ್ಮ ವಾಹನವನ್ನು ಚಾಲಕನೊಂದಿಗೆ ಕಳಿಸ್ಕೊಡಿ ಧನ್ಯವಾದಗಳು